ಕೋಲಾರ ಜಿಲ್ಲೆಯಲ್ಲಿ ಸ್ಥಳೀಯ ಆಡಳಿತ ಮತ್ತು ರಾಜಕೀಯ ಸಂರಚನೆ ತುಂಬ ಚೆನ್ನಾಗಿದೆ ವಿಭಾಗೀಯ ಆಡಳಿತ ಚುನಾಯಿತ ಅಧಿಕಾರಿಗಳು ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪ್ರತಿನಿಧಿತ್ವ ನಮ್ಮ ಜಿಲ್ಲೆಯಲ್ಲಿ ವಿಧಾನಸಭಾ ಸದಸ್ಯರು ತುಂಬ ಚೆನ್ನಾಗಿ ಅದನ್ನು ಅನುಸರಿಸುತ್ತಾ ಹೋಗುತ್ತಿದ್ದಾರೆ ಯಾವುದೇ ತರಹದ ತೊಂದರೆಗಳಿಲ್ಲ ರಾಜಕೀಯ ವೈಷ್ಯಮ್ಯಗಳೂ ಸಹ ಇಲ್ಲ ಕೋಲಾರದ ಜಿಲ್ಲೆಯಲ್ಲಿ ಸ್ಥಳೀಯ ಆಡಳಿತ ತುಂಬಾ ಚೆನ್ನಾಗಿ ರಚನೆಯಾಗಿದೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರತಿನಿತ್ವವೂ ಸಹ ಚೆನ್ನಾಗಿದೆ